ನಾನು ಇತ್ತೀಚೆಗೆ ಒಂದು ಮೊಬೈಲ್ ಚಾರ್ಜರನ್ನ ತರಿಸ್ಕೊಂಡೆ ಇದು ತುಂಬ ಕಳಪೆ ಮಟ್ಟದ್ದಾಗೈತೆ ಇದು ಇದರಲ್ಲಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಷ್ಟು ಚ ಈ ಚಾರ್ಜರ್ ಏನಾದ್ರೂ ಹಾಕಿದ್ರೆ ಮೊಬೈಲಿಗೆ ತುಂಬಾ ಬಿಸಿ ಬರ್ತಾ ಐತೆ ಒಂದ ಮೂರು ನಿಮಿಷಗಳ ಕಾಲ ಹಾಕಿದ್ರೆ ಸಾಕು ಅದು ತುಂಬ ಬಿಸಿ ಬರುತ್ತೆ ಇದು ಮತ್ತೆ ವಿದ್ಯುತ್ ಸಾಕೆಟಿನಿಂ ಸಾಕೆಟಿನಿಂದ ಏನು ಮಾಡುತ್ತದು ಸ್ವಲ್ಪ ಸ್ಪಾರ್ಕ್ ಕೂಡ ಬರೋ ಥರ ಚಾರ್ಜ್ ಕನೆಕ್ಟ್ ಆಗುತ್ತೆ ಹಾಗೇ ಮೊಬೈಲ್ಲೂ ಸಹ ಇದು ಚಾರ್ಜ್ ಆಗೋದಕ್ಕೆ ತುಂಬಾ ಸಮಯ ತಗೊಳುತ್ತೆ ಹಾಗೇ ಮೊಬೈಲು ಸಹ ಹಾಳಾಗುತ್ತೆ ಇದು ಹಾಕಿದ್ರೆ ಇದರಿಂದ ಸಮಯವು ಹಾಳು ಹಾಗೇ ವಿದ್ಯುತ್ತು ಸಹ ಹಾಳಾಗುತ್ತೆ ಈ ಸಮಯ ಇದ್ದರೆ ಮೊಬೈಲ್ ಚಾರ್ಜಿಂಗ್ ಹಾಕೋದು ಸಮಯ ಉಳಿದ್ರೆ ನಮ್ಗೆ ಎಷ್ಟೋ ಸಮಯ ಉಳಿಯುತ್ತೆ ಬೇರೆ ಕೆಲ್ಸಗಳಿಗೆ ಹೋಗೋದಕ್ಕೆ ತುಂಬ ತಡ ಆಗೋಗುತ್ತೆ ಈ ಚಾರ್ಜಿಂಗು ಬೇಗ ಆಗಲಿಲ್ಲ ಅಂದರೆ ನನಗೆ ಆ ಥರ ಮೊಬೈಲ್ ಚಾರ್ಜಿಂಗನ್ನ ತಗೊಂಡಿರುವಂತದ್ದು ತುಂಬ ಬೇಸರ ಆಗೋಗೈತೆ ಅದಕ್ಕೆ ಈ ಥರ ಚಾರ್ಜರು ಬೇರೆ ಯಾರು ತಗೋಬಾರದು ಮೊಬೈಲ್ ಚಾರ್ಜರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗ್ ಸಿಕ್ಕಿರುವಂತ ಚಾರ್ಜರು ತುಂಬ ಚೆನ್ನಾಗಿಲ್ಲ ಒಟ್ಟಾರೆ ಆದರೆ ಅದು ಕಪ್ಪು ಕಲ್ಲರೇ ಇದ್ರೂ ತುಂಬ ಬಿಸಿ ಬರೋದು ಸ್ಪಾರ್ಕ್ ಬರುವಂತದ್ದು ಮತ್ತು ಅದು ಸರಿಯಾಗಿ ಪಿನ್ನು ಕನಕ್ಟೇ ಆಗಲ್ಲ ಆ ಥರ ಗುಣಮಟ್ಟವನ್ನು ಹೊಂದೈತೆ ಅದು ಅದು ಏನಕ್ಕೆ ಆ ಥರ ಬಂತು ಇದಾಗುತ್ತೆ ಗೊತ್ತಿಲ್ಲ ನಾನು ಅದಕ್ಕೆ ಈ ಚಾರ್ಜರನ್ನ ರಿಟನ್ ಮಾಡಿಬಿಟ್ಟು ಬೇರೆ ಚಾರ್ಜರನ್ನ ಹೊಸ ಕ್ವಾಲಿಟಿಯ ಚಾರ್ಜರನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ